ಮೊನ್ನೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಮೊಬೈಲು ಮತ್ತೊಂದು ಲ್ಯಾಪ್ಟಾಪ್ ತಗೊಂಡಿದ್ದೆ ಎರಡು ಕೂಡ ಒಂದೇ ದಿನ ಬಂದಿತ್ತು ನನಗೆ ಸಿಕ್ಕಿದೆ ಅದರಲ್ಲಿ ಲ್ಯಾಪ್ಟಾಪಿದ್ದು ಕ್ವಾಲಿಟಿ ಇದೆಯಲ್ಲ ಭಾರಿ ಒಳ್ಳೆಯದಿದೆ ಆದರೆ ಮೊಬೈಲ್ ಕ್ವಾಲಿಟಿ ತುಂಬಾ ಕೀಳಿದೆ ಲ್ಯಾಪ್ಟಾಪಲ್ಲಿ ಅದರ ಸ್ಕ್ರೀನ್ ಕ್ವಾಲಿಟಿ ಉಂಟಲ್ಲ ಹೈಫೈ ಆಗಿದೆ ಅಂದರೆ ತುಂಬಾ ಒಳ್ಳೆಯದಿದೆ ಒಳ್ಳೆದು ಕಾಣ್ತದೆ ಆಮೇಲೆ ಈ ಲೈಟ್ ಅದರ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಬೋದು ಯಾವುದೂ ಇದೇ ಇಲ್ಲ ಅದರಲ್ಲಿ ದೋಷಾನೇ ಇಲ್ಲ ಆದರೆ ಈ ಮೊಬೈಲಲ್ಲಿ ಯಾವುದೂ ಸರಿ ಇಲ್ಲ ಅದರ ಬ್ಯಾಟ್ರಿ ಲೈಫ್ ಈಗ ಬ್ಯಾಟ್ರಿ ಲೈಫ್ ನೋಡುದಾದರೆ ಒಂದು ಗಂಟೆಯಲ್ಲಿ ಚಾರ್ಜ್ ಆಗ್ತದೆ ಫುಲ್ ನೂರು ಶೇಖಡ ಚಾರ್ಜ್ ಆಗ್ತದೆ ಒಂದು ಗಂಟೆಯಲ್ಲಿ ಆದರೆ ಅದೇ ಅರ್ಧ ಗಂಟೇಲಿ ಖಾಲಿಯಾಗಿ ಹೋಗ್ತದೆ ಚಾರ್ಜೇ ಉಳಿಯುದಿಲ್ಲ ಅದರಲ್ಲಿ ಗೊತಾಯಿತಾ ಇನ್ನು ಸ್ಟೋರೇಜ್ ವಿಷ್ಯಕ್ಕೆ ಹೋಗೋದಾದರೆ ಸ್ಟೋರೇಜ ಒಂದಿಪ್ಪತ್ತು ಫೋಟೋ ತೆಗೆದ ತಕ್ಷಣ ಸ್ಟೋರೇಜ್ ಫುಲ್ ಆಯಿತಾ ಸ್ಟೋರೇಜ್ ಫುಲ್ ಅಂತ ಬರ್ತದೆ ಅದೇ ಒಂದು ಒಂದು ಆ್ಯಪ್ ಹಾಕಿದ ತಕ್ಷಣ ನೋ ಸ್ಟೋರೇಜ್ ನೋ ಸ್ಪೇಸ್ ಹಾಗೆ ಬರ್ತದೆ ಎಲ್ಲ ಡಿಲೀಟ್ ಮಾಡಬೇಕು ಓಲ್ಡ್ ಡಾಟ ಆಮೇಲೆ ನ್ಯೂ ಆ್ಯಪ್ನ ಹಾಕಲಿಕ್ಕಾಗ್ತದೆ ಇದರಲ್ಲಿ ಸ್ಟೋರೇಜ್ ಇರುದೇ ಇಲ್ಲ ಮೆಮೊರಿ ಕಾರ್ಡನ್ನು ಎಕ್ಸ್ ಮೆಮೊರಿ ಕಾರ್ಡ್ ಹಾಕುವ ಇದೇ ಇಲ್ಲ ಆಪ್ಷನೇ ಇಲ್ಲ ಸ್ಟೋರೇಜ್ ಕೂಡ ಜಾಸ್ತಿ ಇಲ್ಲ ಇನ್ನು ಸ್ಕ್ರೀನ್ ಸೈಜ್ಗೆ ಬರುವಾಗ ಸ್ಕ್ರೀನ್ ಸೈಜ್ ತುಂಬ ಚಿಕ್ಕದು ಹೌದಾಯಿತಾ ಚಿಕ್ದಂದರೆ ತುಂಬ ಚಿಕ್ಕದು ಒಳ್ಳೆಯದಿಲ್ವೇ ಇಲ್ಲ ಕಾಣುದು ಸಹ ಡಲ್ ಡಲ್ ಸ್ಕ್ರೀನ್ ಕಾಣ್ತದೆ ಆಯಿತಾ ಇನ್ನು ಕ್ಯಾಮರಾದ ವಿಷಯಕ್ಕೆ ಬರೋಣ ಅಂತ ಹೇಳಿದರೆ ಇದರಲ್ಲಿ ಎಷ್ಟು ಕ್ವ್ಯಾಲಿಟಿ ಕ್ಯಾಮರಾ ತೋರಿಸಿದ್ದಾರೆ ಆ ಕ್ವಾಲಿಟಿ ಇಲ್ಲವೇ ಇಲ್ಲ ಆ ಕ್ಯಾಮರಾಗೆ ಯಾವ ಫೋಟೋ ಕೂಡ ಒಳ್ಳೆಯದ್ದು ಬರಲ್ಲ ಝೂಮ್ ಮಾಡಿದರೆ ಗೊತ್ತೇ ಆಗಲ್ಲ ಅದೇನಂತ ಹಾಗೆ ಆ ಥರ ಫೋಟೋ ಬರತ್ತೆ ಇನ್ನದರ ಪ್ಯಾಕೇಜಿಂಗಲ್ಲಿ ವಾಟರ್ಪ್ರೂಫ್ ಅಂತ ಇದೆ ಬಟ್ ಅದು ವಾಟರ್ಪ್ರೂಫ್ ಮೊಬೈಲ್ ಅಲ್ಲ ಗೊತ್ತಾಯಿತಾ ಸುಮ್ಮನೆ ಒಂದು ಹಾಕಿಟ್ಟಿದ್ದಾರೆ ಅದು ವಾಟರ್ಪ್ರೂಫ್ ಅಂತ ಮೊನ್ನೆ ನನ್ನದು ಮೊಬೈಲಲ್ಲಿ ಸ್ವಲ್ಪ ನೀರು ಬಿದ್ದಿತ್ತು ಆ ದಿನದಿಂದ ಅದರ ಸ್ಪೀಕರೇ ವರ್ಕ್ ಆಗುತ್ತಾ ಇಲ್ಲ ಅದು ವಾಟರ್ಪ್ರೂಫೆ ಅಲ್ಲವೇ ಇಲ್ಲ ಸ್ಪೀಕರ್ ಹೋಗಿದೆ ಹೇಳಿ ಸೌಂಡ್ ಕ್ವಾಲಿಟಿ ಅಂತೂ ಸರಿಯೇ ಇಲ್ಲ ಈ ಮೊಬೈಲದ್ದು ಫುಲ್ಲು ವಾಲ್ಯೂಮ್ ಇಟ್ಟರೆ ಮಾತ್ರ ಕೇಳತ್ತೆ ಹೊರತು ಮತ್ತು ಕೇಳಲ್ಲ ಈ ವಾಲ್ಯೂಮ್ ಮೊಬೈಲಲ್ಲಿ ಖಾದ್ಯ ಆಗಲಿ ಏನೇ ಆಗಲಿ ಕೇಳಲ್ಲ ಇನ್ನು ರೇಡಿಯೋ ರೇಡಿಯೋ ವರ್ಕೇ ಆಗುತ್ತಾ ಇಲ್ಲ ಯಾವ ಫ್ರೀಕ್ವೆನ್ಸಿ ಇಟ್ಟರೂ ರೇಡಿಯೋ ವರ್ಕ್ ಆಗಲ್ಲ ವೇಸ್ಟ್ ಅದು ತುಂಬಾ ವೇಸ್ಟ್ ಆದರೆ ಲ್ಯಾಪ್ಟಾಪ್ ವಿಷಯಕ್ಕೆ ಬರುವಾಗ ಎಲ್ಲಾ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿದೆ ಅದರ ಸ್ಟೋರೇಜ್ ಆಗಲಿ ಸ್ಕ್ರೀನ್ ಕ್ವಾಲಿಟಿ ಆಗಲಿ ಕೀಬೋರ್ಡ್ ಆಗಲಿ ಅ ಎಲ್ಲ ತುಂಬ ಚೆನ್ನಾಗಿದೆ ಅದರ ಗ್ರಾಫಿಕ್ಸ್ ಕೂಡ ಎಲ್ಲಾ ತುಂಬ ಒಳ್ಳೆ ವರ್ಕ್ ಆಗ್ತಾ ಇದೆ ರ್ಯಾಮ್ ಕೂಡ ಹಾಗೇನೆ ಒಳ್ಳೆ ರ್ಯಾಮಲ್ಲಿ ಸಿಕ್ಕಿದೆ ನನಗೆ ಒಳ್ಳೆಯ ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ ಒಳ್ಳೆ ವರ್ಕ್ ಆಗ್ತದೆ ಈ ಮೊಬೈಲಿಗೆ ಜಾಸ್ತಿ ಬೆಲೆ ಕೊಟ್ಟಿದ್ದೇನೆ ನಾನು ಆದರೆ ಲ್ಯಾಪ್ಟಾಪ್ಗಿಂತನೂ ಆದರೆ ಮೊಬೈಲ್ ಕ್ವಾಲಿಟಿ ಅಷ್ಟು ಇಲ್ಲ ತುಂಬಾ ಕಮ್ಮಿ ಕ್ವಾಲಿಟಿಯದ್ದಿದೆ ಇದು ಮೊಬೈಲ್ ಪ್ರೈಸ್ ನಾನು ಲ್ಯಾಪ್ಟಾಪಿಗೆ ಕಮ್ಮಿ ಕೊಟ್ಟಿದ್ದೇನೆ ಇದಕ್ಕೆ ಜಾಸ್ತಿ ಕೊಟ್ಟಿದ್ದೇನೆ ಮೊಬೈಲ್ ಯಾವುದಕ್ಕೂ ಪ್ರಯೋಜನ ಆಗುತ್ತಾ ಇಲ್ಲ ಈಗ ನಾನು ಅದನ್ನು ವಾಪಸ್ ಕೊಟ್ಟು ಬೇರೆ ಆರ್ಡ್ರ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಅವ್ರು ವಾಪಸ್ ತಗೊಂಡರೆ ಒಳ್ಳೆಯದಿತ್ತು ತಗೊಳ್ಳದೇ ಇದ್ದರೆ ಏನಂತ ನೋಡಬೇಕಾಗ್ತದೆ ಅಷ್ಟು ಖರಾಬ್ ಇದೆ ಒ ಮೊಬೈಲಿದ್ದು ಮೆಮೊರೀಸ್ ಮೆಮೊರೀಸ್ ಕೂಡ ಮೆಮೊರಿ ಅಂತೂ ಸ್ವಲ್ಪನೂ ಒಳ್ಳೆಯದಿಲ್ಲ ಫಾಸ್ಟ್ ಚಾರ್ಜಿಂಗ್ ಅಂತ ಇದೆ ಫಾಸ್ಟ್ ಚಾರ್ಜೇನೋ ಆಗ್ತದೆ ಅದೇ ರೀತಿ ಚಾರ್ಜಿಂಗ್ ಬೇಗ ಕಮ್ಮಿ ಕೂಡ ಆಗ್ತದೆ ಹೌದು ಆಯಿತಾ ವೈರ್ಲೆಸ್ ಕನೆಕ್ಟಿವಿಟಿ ಇಲ್ಲವೇ ಇಲ್ಲ ವೈರ್ಲೆಸ್ ಕನೆಕ್ಟಿವಿಟಿ ಇಲ್ಲವೇ ಇಲ್ಲ ಮತ್ತು ಇಯರ್ಫೋನ್ ಹಾಕುವಾಗ ಕೇಳುದೇ ಇಲ್ಲ ಸರಿ ಸ್ಪೀಕರೇ ಸರಿ ಇಲ್ಲ ಇಯರ್ಫೋನ್ ಹಾಕುವಾಗ ಸರಿ ಕೇಳುದೇ ಇಲ್ಲ ಅಂದರೆ ಈ ಬಾಕ್ಸಲ್ಲಿ ಏನೆಲ್ಲ ಫೀಚರ್ಸ್ ಬರ್ದಿದ್ದಾರೆ ನೋಡಿ ಅದು ಈ ಮೊಬೈಲಿಗೆ ಸರಿಯಾಗಿ ಇಲ್ಲವೇ ಇಲ್ಲ ಗೊತ್ತಾಯ್ತಾ